ಅಡಿಗೆ ಮಾಡ್ಬೇಕಾರ್ ಬಳಸೋ ಪದ ಪಾತ್ರೆ ಪ ಕುಕ್ಕರ್ಗಳು ಜಾಸ್ತಿ ಬಳಸ್ತೀವಿ ಅದರಲ್ಲಿ ಕುಕ್ಕರೇ ಜಾಸ್ತಿ ಬಳ್ಸೋದು ಕುಕ್ಕರ್ರಲ್ಲಿ ಪಲಾವು ಟಮ್ಟ ಭಾತ್ ಬೇಳೆ ಬೇಯ್ಸ್ಕೊಂತೀವಿ ತರಕಾರಿ ಬೇಯ್ಸ್ಕೊಂತೀವಿ ಆಮೇಲೆ ನಾನ್ಸ್ಟಿಕ್ ಕಡಾಯಿ ಜಾಸ್ತಿ ಉಪಯೋಗ್ಸ್ತೀವಿ ಅದರಿಂದ ಒಲೆ ಆರೋಗ್ಯ ಕೆಟ್ಟೋಗ್ತತೆ ಅದರಿಂದ ಒಲೆ ಒಲೆಗಳು ಈಗೆಲ್ಲ ಹಬ್ಬ ಹರಿದಿನಗಳು ಬಂದಾಗ ಒಲೆಗಳು ಜಾಸ್ತಿ ಉಪ್ಯೋಗ್ಸ್ತೀವಿ ಕಟ್ಟಿಗೆ ಸೌದೆ ಒಲೆ ಸೌದೆ ಒಲೆ ಸೌದೆ ಒಲೆ ಉಪ್ಯೋಗ್ಸುವಾಗ ಕಟ್ಟಿಗೆ ಉಪಯೋಗ್ಸ್ತೀವಿ ಅದ್ರಲ್ಲಿ ಪಾತ್ರೆ ಕಡಾಯಿಗಳು ಸ್ಪೂನ್ಗಳು ಮತ್ತು ದ ದೊಡ್ಡ ದೊಡ್ಡ ಪಾತ್ರೆಗಳು ಹಬ್ಬ ಹರಿದಿನಗಳಂದ್ರೆ ದೊಡ್ಡ ದೊಡ್ಡ ಪಾತ್ರೆಗಳು ಹರಿದಿನಗಳ ಮಾಡ್ತೀವಿ ಜನ ಜಾಸ್ತಿ ಬಂದಷ್ಟು ಅಡಿಗೆ ಜಾಸ್ತಿ ಮಾಡೋಕ್ಕೆ ಕಡಾಯಿ ಪಾತ್ರೆ ಪ್ರತಿಯೊಂದು ಸಮಾನು ತರ್ತೀವಿ